ಸರ್ ನಮಸ್ತೆ ಸರ್ ಇವತ್ತು ನಂಗೆ ತುಂಬ ಖುಷಿಯಾಯಿತು ನನಗೆ ಇವತ್ತು ಹಾಕಿರೋ ಐಟಮ್ಗಳನ್ನೆಲ್ಲ ಕರೆಕ್ಟಾಗಿ ಆನ್ ಟೈಮ್ ಡೆಲ್ವರಿ ನನಗಾಗಿದೆ ಬೇರೆ ಕಂಪ್ನೀಸ್ಗೆಲ್ಲ ನಾನು ಹಾಕಿದ್ದೆ ಬಟ್ ಯಾರದೇ ಆಗಲಿ ಇಷ್ಟು ಫಾಸ್ಟ್ ರೆಸ್ಪಾನ್ಸು ಇಷ್ಟು ಫಾಸ್ಟಾಗಿ ಡೆಲಿವರಿ ಯಾವುದೂ ಕೊಟ್ಟಿಲ್ಲ ನನ್ಗಿವತ್ತು ತುಂಬ ಖುಷಿಯಾಯಿತು ಯಾಕೆಂದರೆ ಆನ್ ಟೈಮ್ ನಾನು ಪೂಜೆ ಇತ್ತು ಆ ಪೂಜೆಗೆ ಸರಿಯಾಗಿ ಎಲ್ಲ ಐಟಮ್ಸು ನನಗೆ ಸಿಕ್ಕಿದೆ ನಾನು ಬೇರೆ ಸತಿ ಯಾವುದೋ ಒಂದು ಲಿಂಕ್ ಸಿಕ್ತು ಅಂತ್ಹೇಳ್ಬಿಟ್ಟು ಓಪನ್ ಮಾಡಿ ಎಲ್ಲ ಆರ್ಡರ್ಸ್ ಮಾಡಿದೆ ಬಟ್ ಅವರು ಡಿಲೇ ಟೈಮಿಂಗ್ಸೇನಿಲ್ಲ ಅಂದರೂ ಒಂದು ಹಾಫ್ ಆ್ಯನ್ ಅವರ್ ಲೇಟಾಗಿ ತಂದುಕೊಟ್ರು ನಾನು ಯೋಚನೆ ಮಾಡಿದೆ ಯಾಕಪ್ಪಾ ಹಿಂಗೆ ಮಾಡ್ತಾರೆ ನಾವು ಆವಾಗ ಕೊಟ್ಟರೂ ಸಮೇತನು ಅಮೌಂಟ್ ಕೊಡ್ತೀವಿ ಎಲ್ಲ ಮಾಡ್ತೀವಿ ಆದರೂ ಡಿಲೇ ಟೈಮಿಂಗ್ ಯಾಕೆ ತಂದ್ಕೊಡ್ತಾರೆ ಅಂತ ಭಾಳ ಬೇಜಾರಾಗ್ತಿತ್ತು ಬಟ್ ನಿಮ್ಮ ಕಂಪ್ನಿನ ನಾನು ಫಾಲೋ ಅಪ್ ಮಾಡಿದಾಗ್ಲಿಂದ ನಿಮ್ದು ಲಿಂಕ್ಸನ್ನ ನಾನು ಯೂಸ್ ಮಾಡ್ಕೊಂಡಾಗ್ಲಿಂದ ನಂಗೆ ತುಂಬ ಖುಷಿ ಇದೆ ಸರ್ ಆನ್ ಟೈಮ್ ಡೆಲಿವರಿ ಸಿಕ್ತಿದೆ ಯಾವುದೂ ನೆಪ ಹೇಳದೆ ಏನೂ ಮಾಡದೆ ಟ್ರಾಫಿಕ್ಕಿತ್ತು ಅದಿತ್ತು ಅಂತ ಏನೂ ಹೇಳ್ದೆ ಇದ್ದರೂ ಕೂಡ ಸಮೇತ ನೀವು ನಮಗೆ ಒಂದು ಒಳ್ಳೆಯ ರೀತಿಯ ರೆಸ್ಪಾನ್ಸನ್ನ ಕೊಡ್ತಾ ಇದ್ದೀರಾ ಒಳ್ಳೆಯ ರೀತಿಯ ಡೆಲಿವರೀಸನ್ನ ನಮಗೆ ಕೊಡ್ತಾ ಇದ್ದೀರಾ ಇದರಿಂದ ನಮಗೆ ತುಂಬ ಖುಷಿ ಇದೆ ಸರ್ ಈ ಥರ ಕೆಲಸಗಳ್ನ ನೀವು ಇನ್ನೂ ಮುಂದುವರಿಸಿ ಇನ್ನೂ ಯಶಸ್ವಿಯಾಗಿ ಅಂತ ನಾನು ಮನಸಾರೆ ನಿಮಗೆ ಬಯಸ್ತಾ ಇದ್ದೀನಿ ಸರ್